ನಮ್ಮ ಊರಿನಲ್ಲಿ ಕೆರೆ ಇದೆ ಅಲ್ಲಿ ನಾವು ಸ್ನೇಹಿತರೊಂದಿಗೆ ಈಜಾಡಲು ಹೋಗುತ್ತೇವೆ ಅಲ್ಲಿ ಕೆರೆಯಲ್ಲಿ ತುಂಬ ಹೆಚ್ಚು ನೀರು ಇರುತ್ತದೆ ಎಲ್ಲರೂ ಈಜನ್ನು ಆಡುತ್ತೇವೆ ನಮಗೆ ಆನಂದ ಮತ್ತು ಖುಷಿಯಾಗುತ್ತದೆ ಕೆರೆ ತುಂಬ ಸುಂದರದಿಂದ ಕೂಡಿರುತ್ತದೆ ಮತ್ತು ಸರೋವರಗಳಿಂದ ಕೆರೆ ಕೂಡಿರುತ್ತದೆ ಕೆರೆಯಲ್ಲಿ ಬಹಳಷ್ಟು ಅಲೆಗಳು ಉಕ್ಕಿ ಹರಿಯುತ್ತವೆ ಅದನ್ನು ನೋಡಿ ನಮಗೆ ಆನಂದ ಮತ್ತು ಆಹ್ಲಾದವನ್ನು ಸಿಗುತ್ತದೆ ಮತ್ತು ಕೆರೆಯಲ್ಲಿ ನೀರು ಉಕ್ಕಿ ಹರಿದು ಅಲೆಗಳು ಅಲೆಗಳು ಬರುತ್ತಾ ಕಂಡುಬರ್ತದೆ ಕೆರೆಯಲ್ಲಿ